ಹದಿನೆಂಟು ಜನವರಿ ಸಾವಿರದ ಒಂಬೈನೂರ ನಲವತ್ತ ಎಂಟು ಇಪ್ಪತ್ತ್ನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಅರುವತ್ತ ಆರು ಹದಿನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತ್ನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಐದು ಹದಿನೆಂಟು ಎಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ ಐದು